ಆಂ ಯಾರು ಮಾತಾಡ್ತಾ ಇರೋದಿದು ಹೌದಾ ಹಾಂ ಹೇಳಿ ಯಾವಗಕ್ಕೆ ನಿಮಗೆ ಬೇಕು ಕ್ಯಾಬ್ ಓ ಹೌದಾ ನಿಮಗೆ ಅಂದರೆ ಯಾವ ಕಡೆ ಎಲ್ಲ ಹೋಗಲಿಕ್ಕೆ ಇದೆ ಜೋಗ ಜಲಪಾತ ಮತ್ತೆ ಆಗುಂಬೆ ಘಾಟ ಅಲ್ಲಿಗೆಲ್ಲಹೋಗಲಿಕ್ಕುಂಟಾ ಎಷ್ಟು ದಿವಸಕ್ಕೆ ನೀವು ಬುಕ್ ಮಾಡ್ತಾ ಇದ್ದೀರಿ ಕ್ಯಾಬನ್ನು ಹೌದಾ ಮೂರು ದಿವಸ ಅಂದರೆ ನೀವು ಫ್ಯಾಮಿಲಿಯಾ ಅಥವಾ ನೀವು ಒಬ್ಬರೇ ಇದ್ದೀರಾ ಒ ಒಟ್ಟಿಗೆ ಒಂದೆಷ್ಟು ನಾಲ್ಕು ಜನಾನಾ ಆಂ ಓಕೆ ಮತ್ತೆ ನಿಮಗೆ ಏನಾದರೂ ಕ್ಯಾಬಿನ ಒಟ್ಟಿಗೆ ಏನಾದರೂ ಬೇರೆ ಫೆಸಿಲಿಟಿ ಏನಾದರೂ ಬೇಕಾ ನಿಮಗೆ ಹೋಮ್ ಸ್ಟೇ ಆ ಥರ ಎಲ್ಲಿ ಆದರೂ ಉಳ್ಕೊಳ್ಲಿಕ್ಕೆ ಎಲ್ಲ ವ್ಯವಸ್ಥೆ ಏನಾದರೂ ಬೇಕಾ ಹೌದು ಹೌದು ನೀವು ನನ್ನ ಹತ್ತಿರ ಮೂರು ದಿವಸಕ್ಕೆ ಒಂದು ಕ್ಯಾಬ್ ಸಹ ಬುಕ್ ಮಾಡ್ತಾ ಇದ್ದೀರಿ ಮತ್ತು ಹೋಮ್ ಸ್ಟೇ ಸಹ ಮೂರು ದಿವಸಕ್ಕೆ ಅಲ್ಲ ನಿಮಗೆ ನಿಮಗೆ ಅದರಲ್ಲಿಯೇ ಫುಡ್ ಸಹ ಬೇಕಾ ಅಥವಾ ನೀವು ಹೊರಗಡೆ ಎಲ್ಲಿಯಾದರೂ ತಿಂತೀರಾ ನೀವು ವೆಜಿಟೇರಿಯನ್ನಾ ನಾನ್ ವೆಜಿಟೇರಿಯನ್ನಾ ಓಕೆ ಅಂದರೆ ನಾವು ಹೋಮ್ ಸ್ಟೇ ಎಲ್ಲ ಬುಕ್ ಮಾಡುವಾಗ ಕೆಲವರೆಲ್ಲ ವೆಜಿಟೇರಿಯನ್ ಇದ್ದವರು ವೆಜಿಟೇರಿಯನ್ ಹೋಮ್ ಸ್ಟೇಯನ್ನೇ ಪ್ರಿಫರ್ ಮಾಡ್ತಾರೆ ನಾನ್ ವೆಜಿಟೇರಿಯನ್ಗೆ ಬರುವುದಿಲ್ಲ ಅದಕ್ಕೆ ನಾವು ನಿಮ್ಮ ಹತ್ತಿರ ಮೊದಲೇ ಕೇಳಬೇಕಲ್ಲ ಅಂದರೆ ನೀವು ತಕೊಳೋ ಫುಡ್ ಐಟಂನ ಮೇಲೆ ನಾವು ಕಾಸ್ಟ್ ಹಾಕ್ತಾರೆ ಅಲ್ಲಿ ಹೋಮ್ ಸ್ಟೇಯಲ್ಲಿ ನಾವು ಈಗ ನೀವು ಮೂರು ದಿವಸಕ್ಕೆ ಬುಕ್ ಮಾಡುವುದಿದ್ರೆ ಕಂಪ್ಲೀಟ್ ನೀವು ಬುಕ್ ಮಾಡುವುದಿದ್ರೆ ನಿಮ್ಮದು ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಒಂದು ನಾಲ್ಕು ಸಾವಿರದ ಐನೂರು ರೂಪಾಯಿ ತನಕ ನಾವು ಒಂದು ಚಾರ್ಜ್ ಮಾಡ್ತೇವೆ ನಿಮಗೆ ಕೇವಲ ಕ್ಯಾಬಿಗೆ ಮತ್ತೆ ಹೋಮ್ ಸ್ಟೇಗೆ ಒಂದು ದಿವಸಕ್ಕೆ ನಾವು ಒಂದು ಎರಡು ಸಾವಿರದ ಹಾಗೆ ಬುಕ್ ಮಾಡ್ತೇವೆ ನಿಮಗೆ ಯಾವ ಹೇ ಯಾವ ಥರ ರೂಮ್ ಬೇಕು ಅದರ ಮೇಲೆ ಡಿಪೆಂಡ್ ಅದು ಅಂದರೆ ಕೆಲವರೆಲ್ಲ ಎ ಸಿ ನಾನ್ ಎ ಸಿ ಆ ಥರ ತೆಕೊಂಡ್ರೆ ಮತ್ತೆ ಕೆಲವರೆಲ್ಲ ಒಂದೊಂದು ಸಿಂಗಲ್ ಶೇರಿಂಗ್ ತೆಕೊಳ್ತಾರೆ ಇಲ್ಲ ಅಂದರೆ ಕೆಲವರೆಲ್ಲ ಡಬಲ್ ಶೇರಿಂಗ್ ಎಲ್ಲ ತಕೊಳ್ತಾರೆ ಆ ಥರ ಎಲ್ಲ ಇದೆ ನೀವು ನಿಮ್ಮ ಹೇಗೆ ಕನ್ವಿನಿಯೆನ್ಸ್ ಆಗ್ತದೆ ಹಾಗೆ ನೀವು ತೆಕೊಳ್ಳಿ ಹಾಂ ಆ ಥರ ಆ ಥರನು ತಕೊಳ್ಬಹುದು ನೀವು ಅದಕ್ಕೆ ಅದೇ ನಾ ಹೇಳಿದೆ ಅಲ್ಲ ಆ ಥರ ತಕೊಳೋದಾದ್ರೆ ನಾಲ್ಕು ಜನರಿಗಾದರೆ ಒಂದು ಒಂದು ನೈಟಿಗೆ ಒಂದು ಸ್ಟೇಗೆ ಟು ಥೌಸಂಡ್ ಫೈವ್ ಹಂಡ್ರೆಡ್ ತನಕ ಬರ್ತದೆ ನಿಮಗೆ ಫುಡ್ ಮತ್ತೆ ಬೇರೆ ಅಂದರೆ ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಫುಡ್ ಬೇರೆ ನೀವು ಫುಡ್ಗೆ ಪೇ ಮಾಡಬೇಕು ಎಕ್ಸ್ಟ್ರಾ ಪೇ ಮಾಡಬೇಕು ಫುಡ್ ಅಂತ ಹೇಳಿದರೆ ನೀವು ಮಾರ್ನಿಂಗ್ ಆಫ್ಟರ್ನೂನ್ ಮತ್ತು ಈವ್ನಿಂಗ್ ಅಂದರೆ ನೈಟ್ ಡಿನ್ನರ್ಗೆ ಇದ್ದರೆ ಅದೆಲ್ಲ ಸಪರೇಟ್ ಸಪರೇಟ್ ಚಾರ್ಜಸ್ ನೀವಂತ ಹೇಳಿದರೆ ಹೊರಗಡೆ ನೀವು ತಿರುಗಲಿಕ್ಕೆ ಹೋದರೆ ನಿಮಗೆ ನೈಟ್ ಮಾತ್ರ ಅಲ್ಲಿ ಸ್ಟೇ ಆದ್ ಸ್ಟೇ ಆದರೆ ಸಿಗ್ತದೆ ಫುಡ್ ಬೆಳಿಗ್ಗೆ ಸಿಗ್ತದೆ ಇಲ್ಲ ಅಂದರೆ ಮೂರೂ ಫುಡ್ ನೀವು ತಕೊಳ್ಬೇಕಂತ ಇಲ್ಲ ಓಕೆ ಓಕೆ ಓಕೆ ನಿಮ್ಮದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಡೇಟ್ ರಿಸರ್ವ್ ಮಾಡಿ ಇಡುದಾ ಓಕೆ ಸುಷ್ಮಾ ಅವರೇ ನೀವು ಯಾವುದಕ್ಕೂ ಒಂದು ಸಲ ಮೊದಲನೆಯ ದಿವಸ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಿ ಆಯಿತಾ ಬುಕಿಂಗ್ಸ್ ಎಲ್ಲ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ